ಹಿಂದಿನ ಕಾಲಕ್ಕೆ ಹೋಲಿಸಿದರೆ ನಮ್ಮ ಕಾಲದಲ್ಲಿ ಸ್ಮಾರ್ಟ್ ಸಿಟಿ ಎಂದು ಇರಲಿಲ್ಲ ಇವಾಗ ನಮ್ಮ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮೊಬೈಲ್ ಹಾಗು ನೆಟ್ವರ್ಕ್ ಬಳಕೆ ಕಮ್ಮಿಇತ್ತು ಇದು ಕಮ್ಮಿಇತ್ತು ಮನೆಗೆ ಒಂದು ಹತ್ತತ್ತು ಮನೆಗೆ ಒಂದೊಂದು ಟಿ ವಿ ಇವ್ಯಾವ ಇವಾಗ ಎಲ್ಲ ಥರದ ತಂತ್ರಜ್ಞಾನವು ತಂತ್ರಜ್ಞಾನವು ಮುಂದೂಡಿದೆ ಎಲ್ಲ ಥರದ ವಿಚಾರಗಳೂ ಬಂದಿವೆ ಅಬಿವೃದ್ಧಿ ಅಬಿವೃದ್ಧಿಗೊಂಡಿವೆ ಎಲ್ಲ ಥರದ ಸ್ಮಾರ್ಟ್ ಸಿಟಿ ಆಗಿರ್ಬೋದು ಮ ನಮಗೆ ಹೊಸ ಹೊಸ ವಿಚಾರವಾದ ಈ ಆನ್ಲೈನ್ ಶಾಪಿಂಗ್ ಆಗಿರು ಆನ್ಲೈನ್ನಿಂದ ಶಾಪಿಂಗ್ ಮಾಡೋದು ಅವಾಗೆಲ್ಲ ಏನೂ ಇರಲಿಲ್ಲ ಎಲ್ಲ ಹೋಗಿ ನಾವೇ ಹೋಗಿ ಖರೀದಿಸಿಕೊಳ್ಳಬೇಕಾಗಿತ್ತು ಇವಾಗ ಏನೇ ಇದ್ದರೂ ಮನೆಗೆ ತಂತ್ರಜ್ಞಾನದಿಂದ ಎಲ್ಲವೂ ಮನೆಗೇ ಬರುತ್ತದೆ ನಮ್ಮ ಪ್ರದೇಶ ವಸತಿ ನಾಗರೀಕರ ಸಹಾಯವಾದ ಯಾವುದು ಮಾತ್ರ ಅಭಿವೃದ್ಧಿ ಎಂದರೆ ಎಲ್ಲವೂ ನಮಗೆ ಆವಾಗ ನಾವು ಕಸ ಎಲ್ಲಿ ಬೇಕೆಲ್ಲೇ ಚೆಲ್ಲುತ್ತಿದ್ವಿ ಇವಾಗ ಕಸಾಯಿ ಕಸ ಹಾಕಿಸ್ಕೊಳ್ಳೋದಕ್ಕೆ ಮನೆಗೆ ಮಹಾನಗರಕ ಪಾಲಿಕೆ ಎಲ್ಲದಕ್ಕೂ ನಾವು ಮಹಾನಗರ ಪಾಲಿಕೆಗೆ ಹೋಗ್ಬೇಕಾಗಿತ್ತು ಒಂದು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಎಲ್ಲ ಲಿಂಕ್ ಮಾಡ್ಸೋಕ್ಕೆ ಎಲ್ಲ ಪ್ರತಿಯೊಂದು ಏನು ಇವಾಗ ಮನೆ ಹತ್ರನೇ ಎಲ್ಲರು ಬರುತ್ತಾರೆ ಮನೆಯಿಂದ ಮನೆಯಿಂದನೇ ಎಲ್ಲ ಮನೆ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಮಾಡಬಹುದು